ಹಲೋ ಹೌದು ನೀವು ಹಾಂ ಹೇಳಿ ಯಾವಾಗ ಕೊಟ್ಟಿದ್ದಿರಿ ಹೇಳಿ ಮ್ಯಾಮ್ ಹೌದಾ ಯಾವತ್ತು ಕೊಡ್ತೀವಿ ಅಂತ ಹೇಳಿದ್ವಿ ನಿಮಗೆ ಹಾಂ ಇಲ್ಲ ಮ್ಯಾಮ್ ನಾನಿವತ್ತು ಕೊಡ್ತೀನಿ ಅಂತ ಯಾವುದೂ ಒಪ್ಪಿಕೊಂಡಿಲ್ಲ ಎಷ್ಟು ಬ್ಲೌಸ್ ಕೊಟ್ಟಿದ್ದಿರಿ ಮ್ಯಾಮ್ ಎಷ್ಟು ಬ್ಲೌಸ್ ಕೊಟ್ಟಿದ್ದಿರಿ ಮ್ಯಾಮ್ ಹೌದಾ ನಿಮಗ್ಯಾವತ್ತು ಬೇಕಾಗಿತ್ತು ಮ್ಯಾಮ್ ಹೌದಾ ನಾನಿವತ್ತು ಕೊಡ್ತೀನಿ ಅಂತ ಯಾವುದೂ ಒಪ್ಪಿಕೊಂಡಿಲ್ಲ ನಿಮಗೆ ಟು ಡೇಸ್ ಅಂತ ಇವಾಗ ಹೆ ಒಂದು ನಾಲ್ಕು ದಿನ ಮುಂಚೆ ಫೋನ್ ಮಾಡಿದ್ದರೆ ನಾನು ಹೇಳ್ಬಿಡ್ತಿದ್ದೆ ಮ್ಯಾಮ್ ಒಂದು ಮಂತ್ ಆಯಿತು ಅಂತೀರಾ ಒಂದು ನಾಲ್ಕು ದಿನ ಹಿಂದೆ ಫೋನ್ ಮಾಡಿ ಹೇಳಿದ್ದರೆ ಹೀಗೆ ಬ್ಲೌಸ್ ಕೊಟ್ಟಿದ್ದೀನಿ ಇನ್ನು ಒಂದು ಐದು ಒಂದು ಐದು ದಿನನಾದ್ರು ನಮಗಿದು ಸೀಸನ್ ಅಲ್ವಾ ಮ್ಯಾಮ್ ಮದುವೆ ಎಲ್ಲ ನಡಿತ್ ಸುಮಾರು ಬ್ಲೌಸ್ ಇದ್ದಾವೆ ಕೊಡಲಿಕ್ಕೆ ಇಲ್ಲ ನಾವು ಬರ್ಕೊಂಡಿರ್ತೀವಿ ಇಲ್ಲ ನಾವು ಬರ್ಕೊಂಡಿರ್ತೀವಿ ಇಲ್ಲಿ ಯಾವತ್ತು ಯಾವ ಯಾರಿಗೆ ಯಾವತ್ತು ಯಾವ ಬ್ಲೌಸ್ ಕೊಡ್ತೀವಿ ಅಂತ ಅದೇ ಇ ಇವತ್ಯಾವ್ದು ಕೊಡೋದಿಲ್ಲ ನಮಗೆ ಅದೇ ನೋಡ್ತಿದ್ದೀನಿ ಇವತ್ಯಾವ್ದು ಬ್ಲೌಸ್ ನಮಗೆ ಕೊಡೋದಿಲ್ಲ ಹಾಂ ನೀವು ಯಾವತ್ತು ಮ್ಯಾಮ್ ಮದುವೆ ಇರೋದು ಓಹ್ ನಾ ಆಗಲ್ಲ ಮ್ಯಾಮ್ ಇವತ್ತು ಇ ಅದೇ ಹೇಳಿದೆನಲ್ಲ ಮದುವೆಗಳು ತುಂಬ ಇದೆ ಬ್ಲೌಸ್ಗಳೂ ತುಂಬ ಇದ್ದಾವೆ ಹೊಲಿಯಲಿಕ್ಕೆ ಇಲ್ಲ ನಾವು ಹೇಳಿರ್ತೀವಿ ನಾವು ಆವತ್ತು ಆವಾಗೆ ಹೇಳಿರ್ತೀವಿ ಇಂಥ ಡೇಟಿಗೆ ಕೊಡ್ತೀವಿ ಅಂತ ಇಲ್ಲ ಅದೇ ನೀವು ಒಂದು ನೆನ್ನೆ ಮೊನ್ನೆನಾದ್ರು ಮಾಡಿದ್ದರೆ ಮ್ಯಾಮ್ ನಾನು ರೆಡಿ ಮಾಡಿಟ್ಬಿಡ್ತಿದ್ದೆ ನಾನು ಇವತ್ತು ನಿಮಗೆ ಒಟ್ಟು ಯಾವಾಗ ಬೇಕು ಮ್ಯಾಮ್ ಬ್ಲೌಸು ಕಷ್ಟ ಆಗತ್ತೆ ಮ್ಯಾಮ್ ಏನೇ ಮಾಡಿದರೂ ನಾಳಿದ್ದು ನಾಳೇನು ಆಗಲ್ಲ ನಾಳಿದ್ದು ಬೆಳ್ಗ್ ಬೆಳಗ್ಗೆ ಕೊಡ್ಬೋದು ಅದು ನೀವು ವರ್ಕೆಲ್ಲ ಹೇಳಿದ್ದೀರ ಅಲ್ವಾ ಹಾಂ ಮದುವೆ ಇರೋದು ಯಾವಾಗ ಮದುವೆ ಇರೋದು ಯಾವಾಗ ಮ್ಯಾಮ್ ಅದೇ ನಾವು ಬೇಕಾದ್ರೆ ನೀವು ನಿಮ್ಮ ಮನೆ ಅಡ್ರೆಸ್ ಹೇಳಿದರೆ ಬೇಕಾದ್ರೆ ನಾವು ಕಳಸ್ತೀವಿ ಆದರೆ ನಾಳಿದ್ದು ಬೆಳಗ್ಗೆ ಆಗ್ಬೋದು ಮ್ಯಾಮ್ ನಾಳೆಯೂ ಆಗಲ್ಲ ಯಾಕೆಂದರೆ ಎರಡು ಬ್ಲೌಸ್ ಇದೆ ವರ್ಕ್ ಹೇಳಿದ್ದೀರ ಮತ್ತೆ ಅದಕ್ಕೆ ಹಾಂ ಮ್ಯಾಮ್ ಅದ್ ಅದೇ ಗೊತ್ತಾಯಿತು ಮ್ಯಾಮ್ ಇವತ್ತು ಇವತ್ತು ಕಷ್ಟ ಮ್ಯಾಮ್ ಇಲ್ಲ ನಾಳೆ ನಾಳೆ ಸಂಜೆಯಾದ್ರು ಕೊಡೋಕ್ಕೆ ನೋಡ್ತೀನಿ ನಾನು ನಾಳೆ ಸಂಜೆ ಕೊಟ್ಟರೆ ನೀವು ಬೇಕಾದ್ರೆ ಆವತ್ತು ಟ್ರೈ ಮಾಡಿ ಮರುದಿನ ಬೆಳಗ್ಗೆಯೇ ತಂದು ಕೊಡಿ ನಾನು ಮತ್ತೆ ನಿಮ್ಮ ನಿಮ್ಮ ಎದುರಿಗೆ ಹಾಗೆ ರೆಡಿ ಮಾಡಿ ಮತ್ತೆ ಏನು ಫಿಟ್ಟಿಂಗ್ ಇದೆ ಅದನ್ನೆಲ್ಲ ಸರಿ ಮಾಡಿ ನಾನು ನಿಮಗೆ ಆ ಆವಾಗಲೇ ಕೊಡ್ತೀನಿ ಮತ್ತೆ ಹಲೋ ಹೇಳಿ ಅದೇ ನಾಳೆ ಸಂಜೆ ಕೊಡ್ತೀನಿ ನೀವು ನಾಳೆ ಸಂಜೆ ನಾನು ಕೊಡ್ತೀನಿ ನಾಳೆ ಸಂಜೆ ಕೊಟ್ಟರೆ ನೀವು ಹಾಕ್ಕೊಂಡು ನೋಡಿ ಹೇಗಿದೆ ಅಂತ ಹೇಳಿ ನೀವದೇ ಬೆಳಗ್ಗೆ ಬಂದು ಸರಿ ಮಾಡ್ಸ್ಕೊಂಡು ಅಲ್ಲೇ ಹೋಗಿ ಮುಗಿಸ್ಕೊಂಡು ಹೋಗಿಬಿಡಿ ನಾನು ನಿಮಗೆ ಅಲ್ಲೇ ಕೊಟ್ಬಿಡ್ತೀನಿ ಆವಾಗ ಸರಿ ಆಗತ್ತೆ ಇನ್ನು ಎರಡು ಎರಡು ದಿನ ಆದಮೇಲೆ ಅಲ್ವಾ ನೀವು ಹಾಕ್ಕೊಂಡು ನೋಡಿ ನಾಳೆ ಸಂಜೆ ಅದೇ ಇಲ್ಲ ಕೊಡ್ತೀನಿ ಕೊಡ್ತೀನಿ ಅದೇ ಅದೇ ಗೊತ್ತಾಯಿತು ಒಂದು ಆದರೆ ಅದೇ ನೀವು ಹೇಳಿ ಕೊಡ್ತಾ ಇದ್ದೆ ಅದೇ ಅರ್ಥ ಆಯಿತು ಮ್ಯಾಮ್ ಅದೇ ಇವತ್ತು ಸಂಜೆ ಆಗಿ ಒಂದು ಬ್ಲೌಸ್ ಆದರೆ ಇವತ್ತು ಸಂಜೆ ಕೊಡ್ಬೋದು ಆದರೆ ಎರಡು ಕೊಟ್ಟಿದ್ದೀರಲ್ಲ ಎರಡೂ ಒಟ್ಟಿಗೆ ಕೊಡೋಕ್ಕೆ ಹಾಂ ಅದೇ ಹಾಗಾದ್ರೆ ನಾಳೆ ಸಂಜೆ ಕೊಡೋದಾಗತ್ತೆ ಮ್ಯಾಮ್ ತುಂಬ ಬ್ಲೌಸ್ ಇದೆ ಅದೇ ನಾಳೆ ನಾಳೆಗೆ ಸುಮಾರು ಬ್ಲೌಸ್ ನಮಗೆ ಕೊಡೋದಿದೆ ಅದರಲ್ಲೂ ಮತ್ತೆ ಪಾಪ ನೀವು ಅರ್ಜೆಂಟ್ ಅಂತ ಹೇಳ್ತಿದ್ದೀರ ಹಾಗಾಗಿ ನಾನು ನಾಳೆ ಅದೇ ಸಂಜೆ ಕೊಡೋಕ್ಕೆ ಮಾಡ್ತೀನಿ ಮ್ಯಾಮ್ ಹಾಂ ಒಂದು ಐದು ಗಂಟೆ ಹಾಗೆ ಮುಗಿಸಿ ನಿಮಗೆ ಫೋನ್ ಮಾಡ್ತೀನಿ ನಾನು

ಹಾಂ ಆಯಿತು ಆಂ ಆಯಿತು ಹಾಗೇ ಮಾಡಿ ಹಾಂ ಸರಿ ಆಯಿತು ನಿಮ್ಮ ನಿಮ್ಮ ಎದುರಿಗೆ ನಾವು ರೆಡಿ ಎಲ್ಲ ಸರಿ ಮಾಡಿ ನಿಮಗೆ ಕೊಡ್ತೀವಿ ಆವಾಗಲೇ ಕೊಡ್ತೀವಿ ಸರಿ ಹಾಂ ಅದೇ ವರ್ಕೆಲ್ಲ ಇದೆ ಹಾಂ ಹೇಳಿದಷ್ಟೇ ಮ್ಯಾಮ್ ವರ್ಕೆಲ್ಲ ಅಂದರೆ ಅದಕ್ಕೆ ವರ್ಕೆಲ್ಲ ಹೇಳಿದ್ದೀರ ಅಲ್ವಾ ನೀವು ವರ್ಕ್ ನಾವು ಬೇರೆ ಕ ಹಾಂ ಬೇರೆ ಕಡೆ ಮಾಡಿಸೋದು ನಾವು ನಾವು ಮಾಡಲ್ಲ ನಾವೇನಿದ್ದರೂ ಹೊಲಿಯೋದಷ್ಟೆ ಹಾಂ ಹಾಂ ಹಲೋ ಹಾಂ ಸರಿ ಆಯಿತು